ಹಲೋ ನಮಸ್ತೆ ಮೇಡಮ್ ನಾವು ಟೆಂತ್ ಆಗಿದೆ ನಿಮ್ಮ ಕಾಲೇಜ್ನಲ್ಲಿ ಅಡ್ಮಿಶನ್ ಆಗೋಸ್ಕರ ಕೇಳಕ್ಕೆ ಕಾಲ್ ಮಾಡಿದ್ದೀವಿ ಮೇಡಮ್ ಹಾಂ ಮೇಡಮ್ ಫೀಸು ಹ್ಞೂ ಹ್ಞೂ ಆರ್ಟ್ಸು ಮೇಡಮ್ ಅದಕ್ಕೆ ಫೀಸ್ ಎಷ್ಟು ಅಂತಂದು ಕೇಳೋಣ ಅಂತಂದು ನಿಮಗೆ ಕಾಲ್ ಕರೆ ಮಾಡಿದ್ದೀನಿ ಮೇಡಮ್ ನನ್ನದು ನೈನ್ಟಿ ಫೈವ್ ಪರ್ಸೆಂಟೇಜ್ ಇದೆ ಮೇಡಮ್ ಅದಕ್ಕೋಸ್ಕರ ಏನಾದರೂ ನೀವು ಡಿಸ್ಕೌಂಟ್ ಮಾಡ್ತೀರಾ ಅಂತ ಕೇಳಬೇಕಿತ್ತು ಹೌದಾ ಮೇಡಮ್ ಹೌದಾ ಮತ್ತೆ ನೀವು ಅದರಲ್ಲಿನ್ನೂ ಇನ್ನೂ ಟೆನ್ ಪರ್ಸೆಂಟ್ ಏನೂ ಡಿಸ್ಕೌಂಟ್ ಇಲ್ವಾ ಮೇಡಮ್ ಫಿಫ್ಟಿ ಪರ್ಸೆಂಟ್ ಏನೂ ಆಗಲ್ವಾ ಹ್ಞೂ ಹ್ಞೂ ಹಾಂ ಬೇರೆ ಬೇರೆ ಕಾಲೇಜ್ನಲ್ಲೆಲ್ಲ ಸ್ವಲ್ಪ ಡಿಸ್ಕೌಂಟ್ ಇರುತ್ತಲ್ವಾ ಸೆಕೆಂಡ್ ಪಿ ಯು ಸಿಗೆ

ಹಾಂ ಆಯಿತು ಹ್ಞೂ ಹ್ಞೂ ಅದಕ್ಕೆ ನಾವು ಬೇರೆ ಕಾಲೇಜ್ನಲ್ಲೆಲ್ಲ ಕೇಳಿದ್ವಲ್ಲಾ ಹಾಗಾಗಿ ನಿಮ್ಮ ಕಾಲೇಜ್ನಲ್ಲಿ ಕೇಳಣ ಎಷ್ಟಿದೆ ಪರ್ಸೆಂಟೇಜು ಅಂತಂದು

ಹಾಂ ಮೇಡಮ್ ಇಲ್ಲೆಲ್ಲ ಹಿಸ್ಟ್ರಿಗೆ ಬೇರೆ ಸಬ್ಜೆಕ್ಟಿಗೆಲ್ಲ ಬೇರೆ ಬೇರೆನಾ

ಹಾಂ ಮೇಡಮ್ ಸರಿ ಮೇಡಮ್ ಯಾವಾಗ ಬರಲಿ ಮೇಡಮ್ ಯಾವಾಗ ಬರಲಿ ಮೇಡಮ್ ನಿಮ್ಮ ಕಾಲೇಜಿಗೆ ಹಾಂ ಮೇಡಮ್ ಸರಿ ಮೇಡಮ್ ಧನ್ಯವಾದಗಳು